ಉಡುಪಿ ಜಿಲ್ಲೆಯಲ್ಲಿ ಜನಪ್ರಿಯವಾಗಿರುವ ಸಾಂಪ್ರದಾಯಿಕ ತಿಂಡಿಗಳಲ್ಲಿ ಈ ಮೊದಲ ವಿಧಾನ ಕೋಳಿ ಪದಾರ್ಥಗಳಲ್ಲಿ ಕೋರಿ ಸುಕ್ಕ ಹಾಗೂ ಕೋರೀ ಪುಳಿಮುಂಚಿ ಹಾಗೂ ಇತರ ಮೀನು ಮೀನುಗಳಲ್ಲಿ ಪ್ರಸಿದ್ಧವಾಗಿರುವಂತ ಮೀನು ಫ್ರೈ ಹಾಗು ಮೀನು ಪುಳಿಮುಂಚಿ ಇದೆಲ್ಲ ಇತರ ಕರಾವಳಿ ಭಾಗದಲ್ಲಿ ಈ ತಯಾರಿಸುತ್ತಾರೆ ಇದನ್ನು ಕಂಡರೆ ಇದು ನಮ್ಮಾಚೆ ಬಿಟ್ಟು ಹೊರಗಿನ ಪ್ರದೇಶದಲ್ಲಿ ತಿನ್ನಲು ಸಿಗುವುದಿಲ್ಲ ಆದ್ದರಿಂದ ಹಲವಾರು ಪ್ರವಾಸಿಗರು ಉಡುಪಿ ಕರಾವಳಿ ಮಂಗಳೂರು ಕುಂದಾಪುರದಾಚೆ ಬಂದು ತಿನ್ನಲು ಹೋಗಿ ತಿನ್ನಲು ಬರುತ್ತಾರೆ ಇದನ್ನು ಸಾಮಾನ್ಯವಾಗಿ ಈ ದೊಡ್ಡ ದೊಡ್ಡ ಹೊಟೇಲ್ ಹಾಗೂ ಇತರೆ ಕರಾವಳಿ ಪ್ರದೇಶದ ಹೊಟೇಲ್ಗಳಲ್ಲಿ ಬಳಸುತ್ತಾರೆ ಇದನ್ನು ಕೋಳಿ ಪದಾರ್ಥಗಳಲ್ಲಿ ಕೋಳಿ ರೊಟ್ಟಿ ಕೋಳಿ ಇಡ್ಲಿ ಹಾಗು ಹಲವಾರು ಕೋಳಿಯ ಪದಾರ್ಥಗಳಲ್ಲಿ ತಿನ್ನಲು ಉಪಯೋಗಿಸುತ್ತಾರೆ ಆದ್ದರಿಂದ ಕೋಳಿಯ ಕೋಳಿಯ ಒಂದು ಪದಾರ್ಥಗಳಲ್ಲಿ ಇವುಗಳು ಸುಕ್ಕ ಕಬಾಬ್ ಹಾಗು ಕೋಳಿಯ ಚಿಲ್ಲಿ ಹಲವಾರು ಕರಾವಳಿ ಭಾಗದ ಪದ ಪದಾರ್ಥಗಳಿವೆ ಹಾಗೂ ಮೀನಿನಲ್ಲಿ ಮೀನ್ ಫ್ರೈ ಮೀನು ಪುಳಿಮುಂಚಿ ಮೀನುಗಳಲ್ಲಿ ಹಲವಾರು ಬಗೆಯ ಮೀನುಗಳಿವೆ ಅದು ಕರಾವಳಿ ಭಾಗದಲ್ಲಲ್ಲದೇ ಬೇರೆ ರಾಜ್ಯಗಳಲ್ಲಿ ಸಿಗುವುದಿಲ್ಲ ಆದ್ದರಿಂದ ಮೀನುಗಳಲ್ಲಿ ಹಲವಾರು ವಿಧಗಳಿವೆ ಅವುಗಳನ್ನು ತಿನ್ನಲು ಹಲವಾರು ದೇಶಗಳು ಇಷ್ಟಪಡುತ್ತಾರೆ ಆದ್ದರಿಂದ ಕರಾವಳಿ ಭಾಗದಿಂದ ಉಡುಪಿ ಜಿಲ್ಲೆಯಿಂದ ಹಾಗು ಮಂಗಳೂರು ಜಿಲ್ಲೆಯಿಂದ ಬೇರೆ ಪ್ರದೇಶಗಳಿಗೆ ಸ್ಥಳಾಂತರಿಸಲಾಗುತ್ತದೆ ಮತ್ತು ಇವುಗಳೂ ಮೀನು ಮೀನು ಮತ್ತು ಮೀನು ಅದು ಮೀನಿನ ಪದಾರ್ಥವನ್ನು ಸಾಮಾನ್ಯವಾಗಿ ಈ ಅಡುಗೆ ಮಾಡುವಾಗ ಕರಾವಳಿ ಪ್ರದೇಶಗಳಲ್ಲಿ ಮಾಡುತ್ತಾರೆ ಇದು ರೈಸ್ ರೈಸಿಗೆ ತುಂಬ ಉಪಯೋಗವಾಗುತ್ತದೆ ಮತ್ತು ಕರಾವಳಿ ಭಾಗದವ್ರು ಹೆಚ್ಚು ಉಪಯೋಗಿಸುತ್ತಾರೆ ಮೀನನ್ನು ನಂತರ ನಂತರ ಕುಂದಾಪುರದಾಚೆ ಕುಂದಾಪುರ ಉಡುಪಿ ಮಂಗಳೂರಿನಾಚೆ ಇದನ್ನು ತಯಾರಿಸುತ್ತಾರೆ ಇದನ್ನು ಕಂಡು ಇದನ್ನು ತಿನ್ನಲೆಂದು ಬೆಂಗಳೂರಿನಿಂದ ಬೆಂಗಳೂರು ಇತರೆ ಹಲವಾರು ರಾಜ್ಯಗಳಿಂದ ಹಲವಾರು ಪ್ರಜೆಗಳು ಹಲವಾರೂ ಪ್ರವಾಸಿಗರು ತಿಂಡಿ ತಿನಿಸನ್ನು ಇಷ್ಟಪಡುತ್ತಾರೆ ಇದು ಒಂದು ಸಾಂಪ್ರದಾಯಿಕ ತಿಂಡಿಗಳಾಗಿವೆ ಅದರಲ್ಲಿ ಇನ್ನು ಸಿಹಿತಿಂಡಿಗಳಲ್ಲಿ ಲಾಡು ಮೈಸೂರ್ ಪಾಕ್ ಅದು ಎಲ್ಲ ಕಡೆ ಸಿಗುತ್ತದೆ ಆದರೆ ಉಡುಪಿಯ ಮಂಗ್ಳೂರಿನಾಚೆ ರವೆಲಾಡು ಇತರ ಸ್ವೀಟ್ಗಳಲ್ಲಿ ಪೇಡ ಸಿಗುತ್ತದೆ ಇದನ್ನು ಹಲವಾರು ಬಾರಿ ನಮ್ಮ ಹಬ್ಬ ಇರುವಾಗ ದೀಪಾವಳಿ ಅಂತ ಇಂತ ಹಬ್ಬ ಇರುವಾಗ ತಿನ್ನಲು ಇಶ್ಯಸ್ ಇಚ್ಛಿಸುತ್ತಾರೆ ಹಾಗು ಸಾಮಾನ್ಯವಾಗಿ ಅಂಗಡಿಗಳಲ್ಲಿ ದೊರೆಯುತ್ತದೆ ಇನ್ನು ತಿಂಡಿ ತಿನಿಸುಗಳು ಯಾವುದೆಂದರೇ ಸಾಮಾನ್ಯವಾಗಿ ಹೇಳಬೇಕಾದ್ರೇ ನಮ್ಮದು ಬಿರಿಯಾನಿ ಬರ್ತದೆ ಈಚೆದು ಬಿರಿಯಾನಿ ಅಂದರೆ ಊನೋ ನಾಟಿನ ಕೋಳಿ ನಾಟಿಕೋಳಿ ಬಿರಿಯಾನಿ ಅವೆಂದರೆ ನಮ್ಮದು ಅದು ಕೋಳಿ ಎಲ್ಲ ಕಡೆ ಸಿಗೋದಿಲ್ಲ ಅಂಕದ ಕೋಳಿ ಅಂತೇಳ್ತಾರೆ ಅದು ಕೋಳಿ ಅಂಕದಲ್ಲಿ ಹಾಗೆ ಸಿಗುವ ಕೋಳಿ ಅದನ್ನು ಅದರನ್ನು ಸಹ ಇಲ್ಲಿ ಊರಲ್ಲಿ ಪ್ರಸಿದ್ಧವಾಗಿದೆ ಕರಾವಳಿಯಲ್ಲಿ ನಂತರ ತಿಂಡಿಗಳಲ್ಲಿ ಮಂಗಳೂರಿನಾಚೆ ಸಿಗುವಂತ ಹಲವಾರು ಬಗೆಯ ಪದಾರ್ಥಗಳಿವೆ ಖಾರ ಪೊಂಗಲ್ ಕೋಸಂಬರಿ ಎಣ್ಣೆಕಾಯಿ ಇಂತಹ ಪದಾರ್ಥಗಳಿವೆ ಇನ್ನು ಒಳ್ಳೆ ಆಹಾರ ಒದಗಿಸುವ ಸ್ಥಳಗಳು ಮಂಗಳೂರು ಮಂಗಳೂರು ಉಡುಪಿ ಹೆಚ್ಚು ಹೇಳಬೇಕಾದ್ರೆ ಕುಂದಾಪುರ ಈಚೆ ಈ ಇವೆಲ್ಲ ಹೇಳಿರೊ ಮಾಹಿತಿಯ ಪದಾರ್ಥಗಳು ದೊರೆಯುತ್ತದೆ ಕೆಲವು ಪದಾರ್ಥಗಳನ್ನು ಈ ಕರಾವಳಿ ವಿಭಾಗದಿಂದಲೇ ಬೇರೆ ಬೇರೆ ರಾಜ್ಯಗಳಿಗೆ ಕೊಂಡೊಯ್ಯಲಾಗುತ್ತದೆ ಅಡುಗೆ ಮಾಡುವ ವಿಧಾನ ಎಂದರೆ ನಮಗೆ ಅಷ್ಟು ಗೊತ್ತಿಲ್ಲ ಅದು ಜಾಸ್ತಿ ಕಷ್ಟಇಲ್ಲ ಸುಲಭದಲ್ಲಿ ಮಾಡ್ತಾರೆ ಎಲ್ಲ ಹಲವಾರು ಬಗೆಯ ತರಕಾರಿಗಳನ್ನು ಸೇರಿಸಿ ಉಪ್ಪು ಖಾರ ಎಲ್ಲ ಹಾಕಿ ಸುಕ್ಕ ಈ ಸುಕ್ಕ ಎಂದು ಮಾಡುತ್ತಾರೆ ಮತ್ತೆ ಮೀನಿನಲ್ಲಿ ಸಹ ಸೇಮ್ ಅದೇ ಸೇಮ್ ಹಲವಾರು ತರಕಾರಿಗಳಾಕಿ ಅರೆ ಬೆಲ್ಲ ಹಾಕಿ ಮಾಡುತ್ತಾರೆ